ಹೌದು ನೀವು ಯಾರು ಮೂರು ಮಾತ್ರೆ ಕೊಟ್ಟಿದ್ನಲ್ಲ ಮೂರು ಟೈಮ್ಗೆ

ಹೌದಾ ಸರಿ ಮ್ಯಾಮ್ ನಾನು ಬೇರೆ ಮಾತ್ರೆ ಕೊಡ್ತೀನಿ ಬೇರೆ ಮಾತ್ರೆ ಕೊಡ್ತೀನಿ ನೀವು ಬಂದು ಅದನ್ನ ತೊಗೊಳಿ ಅದನ್ನ ಮೂರು ಟೈಮು ತೊಗೊಂಡ್ರೇ ಬೇಗ ಕಮ್ಮಿ ಆಗುತ್ತೆ ಆಮೇಲೆ ಸ್ವಲ್ಪ ನೀವು ಎಳ್ನೀರು ಎಳನೀರು ಗ್ಲೂಕೋಸು ಸ್ವಲ್ಪ ಜಾಸ್ತಿ ಕುಡೀರಿ ಸುಸ್ತು ಕಮ್ಮಿ ಆಗುತ್ತೆ

ಇಲ್ಲ ಮೇಡಮ್ ನಮ್ಮ ಕ್ಲಿನಿಕಲ್ಲು ಸಿಗುತ್ತೆ ನೀವು ಬೇರೆ ಮೆಡಿಕಲ್ಗಳಲ್ಲೂ ಸಿಗುತ್ತೆ ನೀವು ಬೇಕಾರೆ ವಿಚಾರಿಸಿ ಇಲ್ಲ ನಮ್ಮ ಹತ್ತಿರನೇ ಇದೆ ಸ್ಟಾಕಿದೆ ಬನ್ನಿ ನಾನೇ ಕೊಡ್ತೀನಿ ಅದನ್ನು ಮೂರು ಟೈಮು ತೊಗೊಳಿ ಕಮ್ಮಿ ಆಗುತ್ತೆ

ಮೇಡಮ್ ಅಲ್ಲಿ ಸ ಹಾಂ ಹಾಂ ನಾಲ್ಕು ಗಂಟೆ ಮೇಲೆ ಬನ್ನಿ ಸಿಗ್ತೀನಿ ನಾನು ಈಗ ಉಟದ ಊಟದ ಅವರ್ಸ್ ಅಲ್ವಾ ನಾವು ಊಟಕ್ಕೆ ಹೋಗ್ತಾಯಿದ್ದೀವಿ ನಾಲ್ಕು ಗಂಟೆ ಮೇಲೆ ಬನ್ನಿ ಆರು ಗ ನಾಲ್ಕು ಗಂಟೆಯಿಂದ ಆರು ಗಂಟೆ ಗಂಟ ಇರ್ತೀವಿ ನೀವು ಯಾವ ಟೈಮಲ್ಲಾದ್ರು ಬನ್ನಿ

ಹಾಂ ಸಿಗ್ತೀನಿ ಕಣಪ್ಪ ಆ ಟೈಮಲ್ಲಿ ಸಿಗ್ತೀನಿ ನೀವು ಬಂದು ಮಾತ್ರೆ ತೊಗೊಂಡು ತೋರ್ಸ್ಕೊಂಡು ಹೋಗಿ ಆಯಿತು ಮಾ